ಹಲವಾರು ಪ್ರದೇಶಗಳಿಗೆ ಹೋಗಬೇಕೆಂದರೆ ಬಸ್ಗಳ ಪ್ರಾಬ್ಲಮ್ ಫುಲ್ ಇದೆ ಯಾಕಪ್ಪ ಅಂದರೆ ಒಂದು ಕಡೆಯಿಂದ ಬೇರೆ ಕಡೆಗೆ ಹೋಗಬೇಕೆಂತಂದರೆ ಬಸ್ ವೇಟ್ ಮಾಡಬೇಕಾಗುತ್ತೆ ಆ ಬಸ್ಗಳನ್ನು ನೋಡಿದರೆ ಧೂಳು ಎಲ್ಲ ಇರುತ್ತೆ ಮುರಿದು ಹೋಗಿರೋದು ಯಾಕಪ್ಪ ಅಂದ್ರೆ ಇಸ್ ಈಗಿನ ಸರ್ಕಾರ ಸರ್ಕಾರದಿಂದ ಬಿಡುವಂಥ ಎಲ್ಲ ಬಸ್ಗಳು ಹಾಳಾಗಿವೆ ಯಾಕಪ್ಪ ಅಂತಂದರೆ ಹಲವಾರು ಈಗ ಬರುವಂಥ ಜನರೇಷನ್ ಮಕ್ಕಳಿಗೆ ಯಾವ ಹೊಸ ಹೊಸ ಮಾಡಲ್ ಯಾವ ರೀತಿಯಾಗಿ ನಾವು ತಗೋಬೇಕಂತ ಸ್ವಲ್ಪ ಯೋಚನೆ ಮಾಡೋಕಾಗುತ್ತೆ ಅದಕ್ಕೋಸ್ಕರ ಸಾರಿಗೆ ಸಾರಿಗೆಯ ಸಿಬ್ಬಂದಿಯಲ್ಲಿ ಏನೇನು ಕ್ವಾಲಿಟೀಸ್ ಇರ್ಬೇಕಂದ್ರೆ ಅವರಿಲ್ಲಿ ಟಿಕೇಟ್ಸ್ ಕೊಡುವ ಪ್ರಯಾಣಿಕರಲ್ಲಿ ಅವರು ಒಳ್ಳೆಯ ಭಾವನೆಯಿಂದ ಮಾತಾಡಿಸ್ಬೇಕು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದ್ರ ಮೂಲಕ ಅವರಲ್ಲಿ ಬಾಂಧವ್ಯವನ್ನು ಬೆಳೆಯುತ್ತದೆ ಅದರಲ್ಲಿ ಆಗುವ ಎಲ್ಲ ಸಾರಿಗೆ ಮತ್ತು ಸಾರಿಗೆಯಲ್ಲಿ ಆಗೋ ಬಸ್ಸುಗಳಲ್ಲೂ ಆಗುವ ಬದಲಾವಣೆಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರದೇಶವನ್ನು ನಾವು ಹೋಗಿ ತಲುಪಬೇಕಪ್ಪ ಅಂದರೆ ಗಂಟೆಗಟ್ಟಲೇ ವೇಟ್ ಮಾಡೋಕ್ಕೋಸ್ಕರ ಒಂದಕ್ಕೊಸ್ಕರ ಯಾಕಪ್ಪ ಅಂದ್ರೆ ಒಂದು ತಾಸಿಗೊಂದು ಒಂದು ಗಂಟೆಗೊಂದು ಒಂದು ಬಸ್ ಬಿಟ್ಟರೆ ಎಲ್ಲ ಜನರಿಗೆ ಎಲ್ಪ್ ಆಗುತ್ತೆ ಯಾಕಪ್ಪ ಅಂತಂದರೆ ಒಂದು ಕಡೆಯಿಂದ ಬೇರೆ ಕಡೆಗೆ ನಾವು ಪ್ರಯಾಣ ಮಾಡಬೇಕಾದರೆ ಅದರಲ್ಲಿ ಎಲ್ಲ ಸುಧಾರಣೆಗಳು ಆಗಬೇಕು ಯಾಕಂತಂದರೆ ಒಂದು ನೀರಿನ ನೀರಿನ ವ್ಯವಸ್ಥೆ ಇರಬೇಕು ಮತ್ತು ಗಾಳಿಯ ವ್ಯವಸ್ಥೆ ಮತ್ತು ಆರೈಕೆ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇರಬೇಕು ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಬೆಳೆದುಕೊಳ್ಬೇಕು ಯಾವ ರೀತಿಯಾಗಿ ನಾವು ಅಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಿರೋಲ್ಲ ಅದಕ್ಕೋಸ್ಕರ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಒಂದು ಇರಬೇಕು ಆದರೆ ನೆಕ್ಸ್ಟ್ ಅಪ್ಪಾ ಅಂತಂದರೆ ರಸ್ತೆಗಳು ರಸ್ತೆಗಳ ಬಗ್ಗೆ ಹೇಳ್ಬೇಕ್ ಅಂದರೆ ಒಂದು ರಸ್ತೆಗಳು ಹಾಳಾಗಿರುತ್ತವಲ್ಲ ಅದು ಕರೆಕ್ಟಾಗಿ ಮಾಡ್ಸಿಕೊಂಡ್ ಬರಬೇಕು ರಸ್ತೆಗಳ್ ಒಂದು ತೆಗ್ಗು ಮೊನ್ನೆ ಎಲ್ಲ ರಸ್ತೆಗಳು ಹಾಳಾಗಿರ್ತವೆ ಈ ಅಂದರೆ ಆ ರಸ್ತೆ ಎಲ್ಲ ಹಾಳಾಗಿದ್ರೆ ಅಂದರೆ ಎಲ್ಲರು ಹೆಂಗೊ ಯಂಗಾಗಿ ಇರೋವ್ರೆ ಎಲ್ಲ ವಯಸ್ಸಿನಲ್ಲಿ ಇರೋರೆ ಅದರಲ್ಲಿ ಪ್ರಯಾಣ ಮಾಡೋದಿಲ್ಲ ವಯಸ್ಸಿನ ಮತ್ತು ವಯಸ್ಸಾದೋರು ಕೂಡ ಇರ್ತಾರೆ ಯಾರಪ್ಪ ಅಂದರೆ ಅಜ್ಜ ಅಜ್ಜಿ ಮತ್ತು ಪ್ರೆಗ್ನೆಂಟ್ ಅವರೆಲ್ಲ ಇರ್ತಾರಲ್ಲ ಅವರು ಹೋಗ್ಬೇಕಾದ್ರು ಕೂಡ ಅವರೆಲ್ಲ ಓ ಎಲ್ಲ ರೀತಿಯ ಬದಲಾವಣೆಗಳು ಅವ್ರು ಹೋಗುವಂಥ ಅದು ರಸ್ತೆಗಳು ಯಾವ ರೀತಿ ಇರಬೇಕಪ್ಪ ಅಂದರೆ ಕರೆಕ್ಟ್ ನೀಟಾಗಿ ಯಾವುದೇ ಒಂದು ತೆಗ್ಗು ಏನು ಇಲ್ಲದೆ ಆ ರೀತಿಯಾಗಿದ್ದರೆ ಅದು ಜನರಿಗೆ ಎಲ್ಪ್ ಆಗುತ್ತದೆ ಅದಕ್ಕೋಸ್ಕರ ಮತ್ತು ನೆಕ್ಸ್ಟ್ ಹೇಳ್ಬೇಕ್ ಅಂತಂದರೆ ರೈಲುಗಳು ರೈಲುಗಳು ರೈಲುಗಳ ಬಗ್ಗೆ ಹೇಳ್ಬೇಕ್ ಅಂದ್ರೆ ಹಲವಾರ್ ರೀತಿಯ ಮಾಹಿತಿಗಳನ್ನು ನೀಡ್ಬೇಕು ರೈಲುಗಳು ಅದು ಈ ರೈಲಿನಲ್ಲಿ ಹಲವಾರು ಸಮಸ್ಯೆಗಳಿವೆ ಯಾಕಂತಂದರೆ ಅವು ಹೇಳಿದ ಟೈಮಿಗೆ ಯಾವುದು ಬರೋದಿಲ್ಲ ಹನ್ನೊಂದು ಗಂಟೆಗೆ ಬರುವ ರೈಲು ಹನ್ನೆರಡು ಗಂಟೆ ಒಂದು ಗಂಟೆ ಅದರಲ್ಲಾಗುವ ಹೆಚ್ಚು ಕಮ್ಮಿ ಬದಲಾವಣೆಗಳನ್ನು ನಾವು ನೋಡುತ್ತಾ ಹೋತ್ವಿ ಅದಕ್ಕೋಸ್ಕರ ನಾವು ಹಲವಾರು ರೀತಿಯ ಬದಲಾವಣೆಗಳನ್ನು ಕಾಣುತ್ತ ನಾವು ನೋಡ್ತಾ ಹೋಗ್ತಿವಿ ಅದು ರೈಲಿನಲ್ಲಿ ಸಹ ರೈಲು ಮಾರ್ಗಗಳಲ್ಲಿ ಕೂಡ ಹಲವಾರು ತೊಂದರೆಗಳನ್ನು ನೋಡಬೋದು ಅದರಲ್ಲಿ ರೈಲು ಮಾರ್ಗಗಳಲ್ಲಿ ಯಾವ ಯಾವ ರೀತಿಯಾಗಿ ನಾವು ಬದಲಾವಣೆ ಕಾಣ್ತಿವಪ್ಪ ಅಂತಂದರೆ ಅದರಲ್ಲಿ ಒಂದು ಒಂದು ಸ್ವಲ್ಪ ಒಂದು ಎಳೆ ಮಿಸ್ ಆಗಿತ್ತಪ್ಪ ಅಂದರೆ ಸಾವಿರಾರು ಜನ ಪ್ರಾಣಗಳನ್ನೂ ಕಳೆದುಕೊಳ್ಳಲು ಆಗುತ್ತೆ ಅದಕ್ಕೋಸ್ಕರ ಒಂದು ರೈಲಿನ ಮೇಲೆ ಹೋಗುವ ಎಲ್ಲ ರೈಲು ಮಾರ್ಗಗಳನ್ನು ಪರಿಶೀಲಿಸಿ ಯಾವ ರೀತಿಯಲ್ಲಿ ಸ್ಥಿತಿ ಯಾವ ರೀತಿ ಸ್ಥಿತಿ ಇದೆ ಕರೆಕ್ಟ್ ಆಗಿದೆ ಇಲ್ಲ ಅಂತ ನೋಡಿಕೊಂಡು ನಾವು ಪ್ರಯಾಣವನ್ನು ಮಾಡಬೇಕಾಗುತ್ತೆ ಅದೇ ರೈಲು ಇಲಾಖೆ ಹಾಗೂ ಮತ್ತು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಮತ್ತು ರೈಲ್ವೆ

ಜನರ ಪ್ರಾಣ ಅವರ ಕೈಯಲ್ಲಿರುತ್ತೆ ಅದಕ್ಕೋಸ್ಕರ ನಾವು ಎಲ್ಲ ರೀತಿಯಾಗಿ ನಾವು ಬದಲಾವಣೆಗಳನ್ನು ತಂದುಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಹೇಳ್ಬೇಕ್ ಅಂತಂದರೆ ಎಲ್ಲ ರೀತಿಯ ಕಷ್ಟಗಳನ್ನು ನೋಡಬೌದು ಫಸ್ಟ್ ಯಾವ ರೀತಿ ಕಷ್ಟ ಅಂತ ಒಂದು ಬಸ್ಸಿನಲ್ಲಿ ಹೋಗ್ಬೇಕಾದ್ರೆ ಕಷ್ಟ ಒಂದು ರಸ್ತೆ ಚೆನ್ನ ಬಸ್ ಸರಿ ಇದ್ರೆ ಬಸ್ ಕರೆಕ್ಟ್ ಇದ್ರೆ ರಸ್ತೆ ಚೆನ್ನಾಗಿರಲ್ಲ ರಸ್ತೆ ಚೆನ್ನಾಗಿದ್ರೆ ಬಸ್ ಚನಾಗಿರೋಲ್ಲ ಇದೇ ರೀತಿ ಅದಕ್ಕೋಸ್ಕರ ಎಲ್ಲ ರೀತಿಯಾಗಿ ಒಳ್ಳೆ ಸೌಲಭ್ಯವನ್ನು ಇರಬೇಕು ಯಾಕಂತಂದರೆ ಪ್ರಯಾಣಿಕರಿಗೆ ಮತ್ತು ಜನರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರದೆಂದು ಅವರು ಎಲ್ಲ ಮಾಹಿತಿಗಳನ್ನು ಮಾಹಿತಿಗಳನ್ನು ಅವರಿಗೆ ತಿಳಿಸುತ್ತ ಪ್ರತಿನಿತ್ಯ ಆಗುವ ಬದಲಾವಣೆಗಳನ್ನು ಮತ್ತು ಆಗಿರುವ ಬದಲಾವಣೆಗಳನ್ನು ಮುಂದೆ ಆಗಬೇಕಾದ ಬದಲಾವಣೆಗಳನ್ನು ಪ್ರತಿ ದಿನ ದಿನ ದಿನ ಅವರಿಗೆ ತಿಳಿಸುತ್ತ ಹೋದರೆ ಅವರು ಮುಂದಿನ ಎಲ್ಲ ಬರುವಂತಹ ಮಕ್ಕಳಿಗೆ ಹಾಗೂ ಜನರಿಗೆ ಆಗಲಿ ಅವರು ತಿಳಿದುಕೊಳ್ಳುತ್ತಾ ಹೋಗುತ್ತಾರೆ ಅದಕ್ಕೋಸ್ಕರ ನಾವು ಬಸ್ಸುಗಳ ಬಗ್ಗೆ ಮತ್ತು ಸಾರಿಗೆ ಇಲಾಖೆಯ ಬಗ್ಗೆ ಮತ್ತು ರೈಲುಗಳ ಬಗ್ಗೆ ತಿಳಿದುಕೊಳ್ಳಲು ಬಹಳ ಇದೆ ನಾವು ರೈಲಿನಲ್ಲಿ ಪ್ರಯಾಣ ಮಾಡಬೇಕಾದರೂ ಸಹ ಅದರಲ್ಲಿ ಗಾಳಿಯ ವ್ಯವಸ್ಥೆ ಇರಬೇಕು ಮಲ್ಗೋ ವ್ಯವಸ್ಥೆ ಇರಬೇಕು ಆರಾಮ ಆರಾಮಾಗಿ ಹೋಗುವ ವ್ಯವಸ್ಥೆ ಇರಬೇಕು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಕೂಡ ಇರಬೇಕು ಯಾಕಪ್ಪ ಅಂದರೆ ಅದು ಕೂತಂಥ ಸಂದರ್ಭದಲ್ಲಿ ಇದು ಕಿಟಕಿಗೆ ತಲೆ ಒಡಿತು ಆದರೂ ಅದು ರಕ್ತ ಬಂತು ಬ್ಲಡ್ ಬಂತು ಅವಾಗ ಏನು ಮಾಡ್ಬೇಕು ಪ್ರಥಮ ಚಿಕಿತ್ಸೆಯ ಒಂದು ಪೆಟ್ಟಿಗೆ ಇದ್ದರೆ ಸಾಕು ಅದರಲ್ಲಾಗುವ ಎಲ್ಲ ರೀತಿಯ ಬದಲಾವಣೆಗಳನ್ನು ಮತ್ತು ನಾವು ಮಾಡಬಹುದು ನಾವು ಯಾವ ರೀತಿ ಬದಲಾವಣೆ ಮಾಡಬಹುದಪ್ಪಾ ಅಂತಂದರೆ ಹೇಳೊಕೆ ಆಗೋದೆ ಇಲ್ಲ ಯಾಕಂತಂದರೆ ಅವರು ಎಲ್ಲ ರೀತಿಯ ಎಲ್ಲ ವ್ಯವಸ್ಥೆ ಮುಂಚಿತವಾಗಿ ಅವರಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ ನಾವು ಯಾವುದೇ ಒಂದು ವ್ಯವಸ್ಥೆ ಇಲ್ಲದೆ ಯಾವುದೇ ಒಂದು ಅದೇ ಬಸ್ ಆಗಲಿ ಬಸ್ಸಿನಲ್ಲಿ ಆಗುವ ಯಾವುದೋ ಒಂದು ಟೈಯರ್ ಪಂಚರ್ ಆಯಿತು ನೋಡ್ಕೊಂಡ್ಲೆ ಇರೋದು ಅದು ಒಂದು ಒಬ್ಬರು ಮಾಡುವ ತಪ್ಪು ಸಾವಿರಾರು ಜನರ ಪ್ರಾಣ ಅವರ ಕೈಯಲ್ಲಿರುತ್ತೆ ಒಬ್ಬರು ಮಾಡುವ ತಪ್ಪು ಎಲ್ಲರಿಗು ಅನುಭವಿಸುವಂತೆ ಇರುತ್ತದೆ ಅದಕ್ಕೋಸ್ಕರ ನಾವು ನಾವು ಮಾಡುವ ಕೆಲಸದಲ್ಲಿ ನಿಯತ್ತಿರಬೇಕು ಒಂದು ಸ್ವಲ್ಪ ಐದು ನಿಮಿಷ ಕೆಲಸದಲ್ಲಿ ಸಾವಿರಾರು ಜೀವನ ಸಾವಿರಾರು ಜೀವಿಗಳ ಜೀವನ ಅವರ ಕೈಯಲಿರುತ್ತೆ ಅದಕ್ಕೋಸ್ಕರ ಸಾರಿಗೆಯ ಸಾರಿಗೆ ವ್ಯವಸ್ಥೆಯು ಹಲವಾರು ವಿಷಯಗಳ ಮಾಹಿತಿಗಳ ಬಗ್ಗೆ ನಾವು ತಿಳಿದುಕೊಳ್ಳಬಹುದು ಯಾವ ರೀತಿಯಪ್ಪ ಅಂತಂದರೆ ಸಾರಿಗೆ ವ್ಯವಸ್ಥೆ ಒಂದು ದೊಡ್ಡದ್ದು ಅದು ಒಂದು ಒಂದು ಕಡೆಯಿಂದ ಬೇರೆ ಕಡೆಗು ಹೋಗ್ಬೇಕಪ್ಪ ಅಂತಂದರೆ ಸಾರಿಗೆ ವ್ಯವಸ್ಥೆ ಕರೆಕ್ಟಾಗಿ ಬಸ್ ಸಿಗೋಲ್ಲ ಆಗ ನಾವು ಕಾದು ಕಾದು ಸಾಕಾಗೋದು ಅವ್ರ ಟೈಮ್ ಬಂದಾಗ ಅವರು ಬರ್ತಾರೆ ಏಳು ಟೈಮ್ ಟೈಮ್ ಸೆನ್ಸ್ ಅವರು ಬ ಸಾರಿಗೆ ವ್ಯವಸ್ಥೆ ಹೇಳ್ಬೇಕು ಏಕಪ್ಪ ಅಂತಂದರೆ ನಾವು ಕರೆಕ್ಟ್ ಟೈಮಿಗೆ ನಾವು ಒಂದು ಗಂಟೆಗ್ ಆಯ್ತು ಅಂತಂದ್ರೆ ಒಂದು ಗಂಟೆಗೆ ಬಂದು ಕಾಯ್ತಾ ಇರ್ತೀವಿ ಅವರು ಒಂದು ಗಂಟೆ ಇದ್ದಾಗ ಅವ್ರು ಇಷ್ಟ ಬಂದಂಗೆ ಬರೋದು ಅವ್ರ ಇಷ್ಟ ಬಂದಾಗ ಹೋಗೋದು ಅದು ಪದ್ದತಿಯಲ್ಲ ಅದಕ್ಕೋಸ್ಕರ ನಾವು ಎ ಸಾರಿಗೆ ವ್ಯವಸ್ಥೆ ಒಂದು ಒಳ್ಳೆಯ ಸರಕಾರದವಾಗಿದೆ ಮತ್ತು ಸಾರಿಗೆ ವ್ಯವಸ್ಥೆ ಒಂದು ಅಂಶವಾಗಿದೆ ಎಂದು ಹೇಳುತ್ತೇನೆ